ಹಲೋ ಮೇಡಮ್ ನೀವು ನಕ್ಷತ್ರ ಹೋಟ್ಲಿಂದ ಮಾತಾಡ್ತಿದ್ದೀರಾ ಹಾಂ ನಾವು ಇಲ್ಲಿ ಕಶ್ಟಮರ್ ಮಾತಾಡ್ತಿದ್ದೀವಿ ಮೇಡಮ್ ನಮಗೆ ಹೋಟಲ್ ಬುಕಿಂಗ್ ಬೇಕಾಗಿತ್ತು ಒಂದು ವೀಕ ಹಾ ಮೇಡಮ್ ನಮಗೆ ಒಂದು ವಾರ ಬೇಕಾಗಿತ್ತು

ನಮಗೆ ಸಿಂಗಲ್ ಬೆಡ್ರೂಮ್ ಬೇಕಾಗಿತ್ತು ಮೇಡಮ್ ಒಬ್ಬರೇ ಹಾ ಒಬ್ಬಳೆ ಒಬ್ಳಿಗೆ ನನಗೆ ಬೇಕಾಗಿತ್ತು ಮೇಡಮ್ ದಿನಕ್ಕೆ ಹೆಂಗ ನೀವು ದುಡ್ಡು ತಗೊತೀರಿ ಹೌದಾ ಮೇಡಮ್ ದಿನಕ್ಕೆ ಹೆಂಗ್ ತಗೊಂತೀರಿ ಮೇಡಮ್ ನೀವು ಹೌದಾ ಮೇಡಮ್ ಹಾಂ ದಿನಕ್ಕೆ ಹೆಂಗೆ ಹೆಂಗ್ ಇರುತ್ತೆ ಮೇಡಮ್ ಅದೆಲ್ಲ ಓಕೆ ಮೇಡಮ್ ನಮ್ಮ ದಿನ ದಿನಕ್ಕೆ ನಮ್ಗೇನು ಬೇಕಾಗುತ್ತೆ ಅದೇ ಇರತ್ತಲ್ಲ ಮೇಡಮ್ ಹಾ ಓಕೆ ಮೇಡಮ್ ಹ್ಞೂ ಯಾವಾಗ ಬಂದು ಬುಕ್ ಮಾಡ್ಕೋಬೇಕು ಮೇಡಮ್ ನಾವು ಈಗ ನೀವು ಬುಕ್ ಮಾಡ್ತೀರ ಅಂದರೆ ಈಗ ನಮಗೆ ಹಾ ಓಕೆ ಮೇಡಮ್ ಈಗ ನೀವು ಬುಕ್ ಮಾಡಿ ಮೇಡಮ್ ನಾವು ಬರ್ತೀವಿ ನಮ್ಗೆ ಒಂದು ವಾರ ಬೇಕಾಗತ್ತೆ ಅದಕ್ಕೆ ಹಾಂ ಒಬ್ಬರೆ ಮ್ಯಾಮ್ ನಮ್ಗೆ ಒಬ್ರಿಗೆ ಓಕೆ ಇದೊಂದು ವೀಕ್ ಒಂದು ವೀಕ್ ಮೇಡಮ್ ನಮಗೆ ಓಕೆ ಮ್ಯಾಮ್ ಹಾಂ ಇನ್ನೂ ಏನಿರುತ್ತೆ ಮೇಡಮ್ ಅಲ್ಲಿ ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ನಮಗೆ ಒಂದು ವೀಕ್ ಒಂದು ವಾರಕ್ಕೆ ಬುಕ್ ಮಾಡಿ ಮೇಡಮ್ ನಾವು ಬರ್ತೀವಿ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್